ನಾವು ನಾಲ್ಕು ಮಂದಿ ದೋಸ್ತರಿದ್ದೆವು ನಾ ವಿಕಾಸ್ ನನ್ನೆಸರು ಗಣೇಶ್ ಮತ್ತು ಪೃಥ್ವಿ ವಿನಯ್ ಅಂತ ನಾವು ಎಲ್ಲ ರೂಮ್ನ ರೂಮ್ ಮಾಡಿ ಇಲ್ಲಿ ಇದೀವು ಹೋದ ಸಲಾಕ್ಕ ನಾವೀಗ ಡಿಗ್ರಿ ಫಸ್ಟ್ ಇಯರ್ ಇದೀವಿ ಡೇರಿ ಫಸ್ಟ್ ಇಯರ್ ಇದೀವಿ ಮತ್ತು ನಾವು ಒಂದಿವಸ ಹಿಂಗೇ ಎಲ್ಲಾರು ಸೇರಿ ಓದ್ತೀವಿ ಬರಿತೀವಿ ಕಾಲೇಜ್ಗೆ ಹೋತೀವಿ ಬರ್ತೀವಿ ಮತ್ತು ರಾತ್ರಿ ಊಟ ಒಂದೊಂದ್ಸಲ ಇಲ್ಲೇ ಸಮೀಪ ಇದ್ರೆ ಓಟಲಿಗೆ ಹೋಗ್ ತರ್ತೀವಿ ಇಲ್ಲಾಂದರೆ ಆಡ್ರ್ ಮಾಡ್ತೀವಿ ಈ ಆಡ್ರ್ ಮಾಡೊದಾದರೆ ಸ್ವೀಗಿನಲ್ಲಿ ಮಾಡ್ತೀವಿ ಜೊಮೆಟೊನಲ್ಲಿ ಮಾಡ್ತೀವಿ ಆದರೆ ನಮ್ಮ ದೋಸ್ತನ ಬರ್ಡೆ ಇತ್ತು ಒಂದಿವಸ ಯಾರ್ದೋಪ್ಪ ಅಂದ್ರೆ ವಿನಯ್ದು ಬರ್ಡೆ ಇತ್ತು ಏನಂತ ವಿನಯ್ದು ಬರ್ಡೆ ಇತ್ತು ರಾತ್ರಿ ಮಾಡ್ಬೇಕತ್ತು ಪ್ಲ್ಯಾನ್ ಮಾಡಿದ್ದೀವಿ ಆದರೆ ನಾವು ಕೇಕ ತಂದಿದ್ದೀವಿ ಈಗಾವ ಲೇಟಾಗಿತ್ತು ಸೊಲ್ಪ ಹತ್ತುವರೆ ಅನ್ನೊಂದಾಗಿತ್ತು ಆಲ್ಮೋಸ್ಟ್ ಹೋಟೆಲೆಲ್ಲ ಕ್ಲೋಸಾಗಿರ್ತವೆ ಆದ ಕಾರಣ ನಾವೇನು ಮಾಡ್ತೀವಿ ಹೇಗೂ ಸ್ವೀಗಿ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆಲ್ಲ ಅದಕ್ಕೆ ನಾ ಸ್ವೀಗಿ ಆಡ್ರ್ ಮಾಡಿದ್ವಿ ಈಗ ವಿನಯ್ಗೆ ಇದು ರೋಟಿ ಊಟ ಬೇಕಂದು ತಂದೂರ್ ರೋಟಿ ಖಾಜು ಕುರ್ಮ ಮತ್ತು ಅವ್ನಿಗೆ ರೈಸ್ ಬೇಕಂದು ಯಾವ ರೈಸ್ ಅಂದರೆ ಮಸಾಲೆ ರೈಸು ಮತ್ತು ಈಗ ವಿಕಾಸ್ಗೆ ಕೇಳೋಣ ಈ ವಿಕಾಸ್ ನಂಗ ಎಗ್ ರೈಸ್ ಬೇಕು ಮತ್ತು ಕಬಾಬ್ ಬೇಕಂದು ಹೀಗೆ ಪ್ರತಿ ಕೇಳೋಣ ನಂಗೆ ಮಶ್ರೂಮ್ ಫ್ರೈಸ್ ಬೇಕಂದು ಮತ್ತು ನಂಗೆ ಖಾಜು ಪನ್ನೀರ ಮತ್ತು ತಂದೂರಿ ರೊಟ್ಟಿ ಬೇಕಂದು ಅವನು ಮತ್ತು ಈಗ ನನಗೆ ಬೇಕೆಂದರೆ ನನಗೆ ಕಬಾಬ್ ಇಷ್ಟ ನಂಗೆ ಕಬಾಬ್ ಅಂದರೆ ಪಂಚಪ್ರಾಣ ಮತ್ತು ನಂಗೆ ಚಿಕನ್ ರೈಸ್ ಮತ್ತು ಎಗ್ ನೂಡಲ್ಸ್ ಅವೆಲ್ಲ ಬೇಕಂದ್ವಿ ಎಲ್ಲರು ಡಿಸ್ಕಶನ್ ಮಾಡಿ ಸ್ವೀಗಿನಲ್ಲಿ ಹೋದ್ವಿ ಸ್ವೀಗಿಗೆ ನಾವು ಆರ್ಡ್ರ್ ಮಾಡ್ತೇವೆ ನಾಲ್ಕು ಮಂದಿ ಸೇರಿ ಈಗ ಹೋಟೆಲ್ಗಳು ಬಂದುವು ಟಾಪ್ ಹೋಟೆಲ್ಗಳು ಬಂದುವು ಯಾವಪ್ಪ ಅಂದರೆ ಈಗ ಜೈ ಭವಾನಿ ಮತ್ತು ಶಿವಾಜಿ ಹೋಟೆಲ್ ಮತ್ತು ಆಮಂತ್ರಣ ಮತ್ತು ಮಾ ಸಿದ್ದೇಶ್ವರ ಮತ್ತು ಅಮೃತ ಹೋಟೆಲತ್ತ ಬಂದೆವು ಅದ್ರಾಗ ಟಾಪಲ್ಲಿ ಇರೋದಂದರೆ ಜೈ ಭವಾನಿ ಈಗ ನಾನ್ವೆಜ್ ಅದಕ್ಕೆ ನಾನು ಜೈ ಭವಾನಿಗೆ ಹೋದೆ ಜೈ ಭವಾನಿನಲ್ಲಿ ಆರ್ಡ್ರ್ ಮಾಡಿದಾಗ ಆರ್ಡ್ರ್ ಮಾಡ್ದೆವು ಎಲ್ಲ ಆರ್ಡ್ರ್ ಮಾಡ್ದೆವು ಆಯಿತು ಅಮೌಂಟ್ ಎಷ್ಟಾಗಿತ್ತು ಅಂದರೆ ಒಂದು ಎರಡು ಸಾವಿರ ಇನ್ನು ಎರಡುವರೆ ಸಾವಿರ ಆಗಿತ್ತು ಆ ಎರಡುವರೆ ಸಾವಿರಾಗನ ನಾವು ಏನು ಮಾಡ್ದೆವು ಅಂದರೆ ಆಯಿತು ಎಲ್ಲಾರು ಹಾಫ್ ಆಫ್ ಆಗೋಮ ಅಂತ ಅಮೌಂಟ್ ಶೇರ್ ಮಾಡ್ಕೊಂಡ್ವಿ ನಾಲ್ಕು ಜನರಲ್ಲಿ ಆಯಿತು ಒಂದು ಆಯಿತು ಆಡ್ರ್ ಆಯಿತು ಅವ್ರು ಆರ್ಡ್ರ್ ತಗೊಂಡರು ಮತ್ತು ನಮ್ಗೆ ಅದೆಲ್ಲ ಲಿಂಕ್ ಅದೆಲ್ಲ ಸಿಕ್ತು ಆಡ್ರ್ ಓಕೆ ತತ ಮೆಸೇಜ್ ಬಂತು ಆಯಿತು ಆರ್ಡ್ರ್ ಬರೋತನ ನಾವೆಲ್ಲ ಡಿಸ್ಕಶನ್ ಮಾಡ್ಕೊತಾ ಕೂತಿದ್ವಿ ಏನು ಏನು ಹ್ಯಾಂಗಾಯಿತು ಬರ್ಡೆ ಅಂತ ಮತ್ತು ಡಿಸ್ಕಸ್ ಮಾಡೊತ್ತಲ್ಲಾ ಆರ್ಡ್ರ್ ಬಂತು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಆರ್ಡ್ರ್ ಬರೋದು ಆರ್ಡ್ರ್ ಬಂತು ಮತ್ತು ಆ ಆಡ್ರುನಲ್ಲಿ ನಾವು ಏನೇನು ಆರ್ಡ್ರ್ ಮಾಡಿದ್ದೀವಿ ಎಲ್ಲ ಬಂದಿತ್ತು ನಾನು ಕೆಳಗಡೆ ಹೋಗಿ ಆರ್ಡ್ರ್ ತಗೊಂಡಾಗ ತಗೊಂಡಿರೊ ಆರ್ಡ್ರ್ ಮತ್ತು ಏನು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೀವಿ ನಾವು ಕೆಳಗೋಗಿ ಕ್ಯಾಶ್ ಕೊಟ್ಟು ಆರ್ಡ್ರ್ ತಗೊಂಡ್ವಿ ಆ ಆಡ್ರ್ನಾ ತಂದ್ವಿ ಊಟ ಮಾಡಕಂತ್ ಕೂತಿದ್ವಿ ಊಟ ಮಾಡ್ಕೊತಾ ಕೂತಿದ್ವಿ ಆಯಿತು ಸ್ವಲ್ಪ ನಾನು ಕಬಾಬ್ ನೋಡಬೇಕಾಗಿತ್ತು ನಾ ಕಬಾಬ್ ಓಪನ್ ಮಾಡಿದೆ ಅದ್ರದ್ದು ತಿನ್ನಂಗೆ ಅನಿಸಲಿಲ್ಲ ಯಾಕೆಂದರೆ ಫುಲ್ ಆಯ್ಲಿ ಆಯ್ಲಿ ಆಗಿತ್ತು ಬರೇ ಹಿಂಗೆ ಮುಟ್ಟುದರೆ ಫುಲ್ ನನ್ನ ಕೈಲಿ ಎಲ್ಲ ಆಯ್ಲಿ ಆಯ್ತಿತ್ತು ಮತ್ತಾ ನಮ್ಮ ಫ್ರೆಂಡ್ ವಿನಯ್ ಅಂತ ರೋಟಿ ಆರ್ಡ್ರ್ ಮಾಡಿದ ಅವನು ರೊಟ್ಟಿ ಹ್ಯಾಂಗೆ ಇತ್ತಂದರೆ ಫುಲ್ ಹಿಂಗೆ ಖಡಕ್ ಫುಲ್ ಹಿಂಗೆ ಕಹಿ ಕಹಿ ಆಯ್ತಿತ್ತು ಹಿಂಗೆ ಒಂದು ಟೇಸ್ಟ್ ಮಾಡಿದ್ವಿ ಮತ್ತು ನಮ್ಮ ದೋಸ್ತ ಪೃಥ್ವಿ ಮಶ್ರೂಮ್ ಫ್ರೈಸ್ ಅತ್ ಹೇಳ್ದ ಅದು ಫುಲ್ ಖಾರ ಖಾರಾಗಿತ್ತು ಮತ್ತು ಹಿಂಗೆ ಬರೇ ಹಿಂಗೆ ನೀರಾಗಿ ಎದ್ದು ಕೊಟ್ಟಂಗಾಗಿತ್ತು ನೋಡ್ರಿ ಅದು ಅದಕ್ಕೆ ನಾನು ಏನಾತಿನಿ ಆಯ್ತಪ್ಪ ಸೊಲ್ಪ ಸೊಲ್ಪ ತಿಂದ್ವಿ ಈಗ ಉಳ್ದಿದ್ದನ್ನ ವೇಸ್ಟ್ ಮಾಡದು ಬ್ಯಾಡ ಖರೆ ನಾವು ರಿಟನ್ ಮಾಡಕ್ಕೆ ಮತ್ತು ಸ್ವಿಗಿಗೆ ಹೋಗಿ ರಿಟನ್ ಹಾಕಿ ಯಾಕಂದ್ರೆ ನಾವೊಂದು ರೀಝನ್ಸ್ ಹಾಕ್ದಿವಲ್ಲಿ ಯಾಕಪ್ಪ ಯಾಕೆ ವಾಪಾಸ್ ಮಾಡ್ತಾ ಇದೇವಂದರೆ ಆಹಾರ ಅತಿ ಖಾರ ಆಗಿತ್ತು ಮತ್ತು ಅದು ಫ್ರೆಶ್ ಇರಲಿಲ್ಲ ಮತ್ತು ಎಣ್ಣೆ ಹೆಚ್ಚಿಗಾಗಿತ್ತು ಮತ್ತು ನಾವು ಯಾಕೆ ಆರ್ಡ್ರ್ ಮಾಡಿದ್ದೀವಿ ಅಂದ್ರೆ ನಮ್ಮ ಮನೆಯಾಗೆ ಈಗ ನಮ್ಮ ನಮಗೆ ಮಾಡ್ಕೊಳಕ್ಕೆ ಅವೆಲ್ಲ ಬರಲ್ಲ ನಾವು ಹೊರಗೆ ಸಿಗ್ತೋತ್ಕರೆ ಮಾಡ್ತಿರ್ತೀವಿ ಅಲ್ಲ ಅದಕ್ಕೆ ಇದು ಸರಿ ಅನ್ಸ್ಲಿಲ್ಲ ನಮಗೆ ಊಟ ಮತ್ತು ನಾವು ವಾಪಾಸ್ ಮಾಡಿದ್ವಿ ಆಯಿತು ಇದೇ ಕಾರಣ ಇದು ನಾನು ವಾಪಾಸ್ ಮಾಡಕ್ಕೆ